ನೋಡು ನೋಡಲಿಕ್ಕೆ ಇದ್ದಿದ್ದು ಅಯೋಧ್ಯೆಯನ್ನು ನೋಡಬೇಕು ಅಂತ ಆಸೆ ಉಂಟು ಏಕೆಂದ್ರೆ ಅದು ಈಗ ಆದ ದೇವಸ್ಥಾನ ಅದಕ್ಕೆ ಹೋಗ್ಲಿಕ್ಕೆಂದ್ರೆ ಈಗಂದರೆ ಆಗುವುದಿಲ್ಲ ಎಪ್ರಿಲ್ ನಂತರ ಅಂತ ಎಪ್ರಿಲ್ ನಂತರ ಹೋಗುದಂತ ನಾವಂದರೆ ಅದು ಕರಸೇವಕರು ಅಯೋಧ್ಯಕ್ಕೆ ಅಯೋಧ್ಯೆ ಇದರಲ್ಲಿ ಮಾಡುದು ಈಗ ಇಲ್ಲೆಲ್ಲಾದರೆ ಅದು ಕೊಡುವಂಥದ್ದು ಮಂತ್ರಾಕ್ಷತೆ ಕೊಡುವಂಥದ್ದೆಲ್ಲವೂ ಮಾಡ್ತಾಯಿದ್ದೇವೆ ಆಲ್ಮೋಸ್ಟು ಆಲ್ಮೋಸ್ಟ್ ನಮ್ಮ ಏರಿಯದಲ್ಲಿ ನಾವು ಮುಗಿಸಿದ್ದೇವೆ ಅದೊಂದು ನೋಡಲಿಕ್ಕೆ ಆಸೆ ಉಂಟು ಮತ್ತು ತಾಜ್ಮಹಲ್ ಅಂತ ಅಲ್ಲಿಗೊಂದು ಹೋಗ್ಲಿಕ್ಕೆ ಮನಸ್ಸುಂಟು ಏಕೆಂದ್ರೆ ಅದು ನೋಡಿದ್ದೇನೆ ಆದ್ರೂ ಸಹ ಪುನಃ ಒಮ್ಮೆ ಅದನ್ನು ನೋಡಬೇಕು ಅಂತ ಆಸೆ ಆಮೇಲೆ ನೆಕ್ಷ್ಟೂ ಇದು ತಿರುಪತಿ ತಿರುಪತಿ ದೇವಸ್ಥಾನಕ್ಕೊಂದು ಹೋಗ್ಬೇಕು ಅಂತ ಉಂಟು ಆಮೇಲೆ ಬೇಲೂರು ಹಳೇಬೀಡು ಅದೆಲ್ಲ ಹೋಗಬೇಕು ಅಂತ ಇದು ಉಂಟು ಹೋಗಬೇಕು ಅಂತ ಮನಸ್ಸುಂಟು ನೆಷ್ ಹಾಗೇ ನಮ್ಮ ಇದೇ ಹೇಳುವುದಾದರೆ ಇದೇ ಇದು ತಿರುಪತಿ ಮತ್ತು ಹಾಗೇ ಮತ್ತು ಶಬರಿಮಲೆ ಶಬರಿಮಲೆಗೆ ಸಹ ಹೋಗಲಿಲ್ಲ ಅದು ಸಹ ಹೋಗಬೇಕು ಅಂತ ತುಂಬ ಮನಸ್ಸುಂಟು ಏಕೆಂದ್ರೆ ಹೀಗೆನೇ ನೋಡಿಕೊಂಡು ಬರಲಿಕ್ಕೆ ಅಂತ ಮನಸ್ಸು ಮಾಲೆ ಹಾಕಿ ಏನೂ ಹೋಗಬೇಕು ಅಂತ ಏನಿಲ್ಲ ಮನಸ್ಸಿಲ್ಲ ಹಾಗೇ ಮತ್ತು ಬೇರೆ ಅಂದರೆ ನಮ್ದು ಇಲ್ಲೇ ಲೋಕಲ್ ಕೆಲವು ಟೆಂಪಲ್ ಉಂಟು ಹೋಗ್ತಾ ಇರ್ತೇನೆ ಕಟೀಲು ಶೃಂಗೇರಿ ಹೊರನಾಡು ಮತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳ ಹಾಗೆಲ್ಲ ಸ್ ದೇವ್ಸ್ಥಾನಗಳು ಹೋಗಬೇಕು ಹೋಗ್ತಾ ಹೋಗ್ಬೇಕು ಅಂತ ಮನಸ್ಸುಂಟು ಏಕೆಂದ್ರೆ ಅಲ್ಲಿ ಸಹ ನೋಡುವಂಥ ದೇವರದ್ದು ದರ್ಶನ ಮಾಡಿ ಎಲ್ಲ ಬರಬೇಕು ಅಂತ ಇದು ಉಂಟು ತುಂಬ ಆಸೆ ಉಂಟು ಹಾಗೇ ಹೋಗ್ತ ಹೋಗಿ ಬರ್ತೇನೆ ಹಾಗೇ ಅದನ್ನು ನಮ್ಮ ಫ್ಯಾಮಿಲಿಯವರೊಟ್ಟಿಗೆ ಫ್ಯಾಮಿಲಿಯವ್ರೊಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಹಾಗೇ ಇಲ್ಲಿ ನಮ್ಮ ಈಚೆ ಕುಂದಾಪುರ ಆಚೆ ಸಹ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ ಮತ್ತು ಅಲ್ಲಿ ಸಹ ಹೋಗಬೇಕು ಅಂತ ಆಸೆ ಮಗೆಗೆ ಒಂದು ಹೀಗೆ ಕೆಲವು ಪ್ಲೇಸ್ ಉಂಟು ನೋಡಲಿಕ್ಕೆ ನನಗೆ ಹಾಗೇ ಅದನ್ನು ನೋಡಬೇಕು ಅಂತ ತುಂಬ ಆಸೆ ಆದರೂ ಹೋಗ್ಬೇಕು ಹೋಗಿ ನೋಡಿ ಬರಬೇಕು ಅಂತ ತುಂಬ ಇದು ಉಂಟು ಮತ್ತು ನಮ್ಮ ಲೋಕಲಲ್ಲಿ ಮಂಗಳೂರಾಚೆ ಇರುವುದು ಕುದ್ರೋಳಿ ಅಲ್ಲಿ ಸಹ ಹೋಗಬೇಕು ಮತ್ತು ನ್ಯೂ ಡೆಲ್ಲಿ ಅಲ್ಲಿ ಹೋಗಲಿಕ್ಕೆ ಸಹ ಅಷ್ಟು ಮನಸ್ಸುಂಟು ಹಾಗೇ ಅಲ್ಲೆಲ್ಲ ಹೋಗಿ ಬರಬೇಕು ಅಂತ ತುಂಬ ಆಸೆ ಉಂಟು ಮತ್ತಿನ್ನು ಹಾಗೆ ಅಯೋಧ್ಯೆದಂದರೆ ಅಯೋಧ್ಯೆದಂತ ಈಗ ಆದದ್ದು ಹೊಸತಾದದ್ದು ಅದಂದರೆ ಈಗ ಒ ನೋಡಲಿಕ್ಕೆ ಅಲ್ಲಿಯದು ಹೇಗೆ ಏನು ಎಂತ ಅಂತ ಗೊತ್ತಿಲ್ಲ ಅದನ್ನು ನೋಡಿ ಬರಬೇಕು ಅಂತ ತುಂಬ ಆಸೆಯಲ್ಲಿ ಇದ್ದೇವೆ ಹೋಗ್ಬೇಕ್ ಅದಕ್ಕೆ ಸಹ ಹಾಗೇ ಮತ್ತು ಹಾಗೆ ಮತ್ತು ನಮಗೆ ಈಚೆ ಇದ್ದ ಈಶ್ವರ ದೇವಸ್ಥಾನ ಲೋಕಲಲ್ಲಿ ಕಾವೂರು ಅಂತ ಉಂಟು ಕಾವೂರೇಶ್ವರ ದೇವಸ್ಥಾನ ಉಂಟು ಅಲ್ಲಿ ಸಹ ಹೋಗ್ಲಿಕ್ಕೆ ಕದ್ರಿ ಹಾಗೆ ಹೋಗ್ಬೇಕು ಅಂತ ಉಂಟು ತುಂಬ ಮನಸ್ಸುಂಟು ಸೊ ಹೋಗ್ಬೇಕು ಆದಷ್ಟು ಬೇಗ ಆ ಜಾಗಗಳನ್ನು ದೇವ್ರದ್ದು ಜಾಗಗಳನ್ನು ನೋಡಿ ದರ್ಶನ ಪಡೆದು ಬರಬೇಕು ಅಂತ ತುಂಬ ಆಸೆ ಉಂಟು ಆದಷ್ಟು ಬೇಗ ಅದನ್ನು ಮಾಡುತ್ತೇನೆ ಹಾಗೆ ಅದನ್ನೆಲ್ಲ ನಮ್ಮ ಫ್ಯಾಮಿಲಿ ಜೊತೆಯೇ ಹೋಗ್ಬೇಕು ಅಂತ ತುಂಬ ಮನಸ್ಸು ಫ್ಯಾಮಿಲಿಯವ್ರನ್ನು ಕರ್ಕೊಂಡೋಗಿ ಎಲ್ಲರನ್ನೂ ಕರ್ಕೊಂಡೋಗಿ ಬರಬೇಕು ಅಂತ ಮನಸ್ಸು ಅದಕ್ಕೆ ಮತ್ತು ಇದು ಕೇದಾರ್ನಾಥ ಸ್ವಾಮಿ ದೇವಸ್ಥಾನ ಉಂಟು ಅಲ್ಲಿಗೆ ಸಹ ಹೋಗಬೇಕು ಅಂತ ಉಂಟು ಅದು ಸಹ ಹೋಗ್ಲಿಲ್ಲ ಇಷ್ಟ್ರ ತನಕ ಯಾವಾಗ ಸಹ ಒಮ್ಮೆ ಹೋಗಿ ಬರಬೇಕು ಇದರಲ್ಲಿ ಅದನ್ನು ನೋಡಬೇಕು ಅಂತ ತುಂಬ ಉಂಟು ಉಂಟು ಆಸೆ ಉಂಟು ಅದೇ ಹಾಗೆ ತುಂಬ ಪ್ಲೇಸ್ಗಳು ಉಂಟು ಕೆಲವು ಪ್ಲೇಸ್ ನೆನ್ಪು ಬರ್ತದೆ ಕೆಲವು ಬರೋದಿಲ್ಲ ನಾನು ಮಾಡ್ತಾಯಿರ್ತೆ ಬಂದಿದ್ದನ್ನು ಈಗ ನೆನ್ಪಿಗ್ ಬಂದಿದ್ದನ್ನು ಹೇಳಿದ್ದೇನೆ ಹಾಗೆ ಮತ್ತು ವಿಶೇಷ ಯಾವ್ದು ಅಂಥದ್ದು ಪ್ಲೇಸ್ ಅಷ್ಟು ಗೊತ್ತಾಗುವುದಿಲ್ಲ ನೆನ್ಪು ಬರುವುದಿಲ್ಲ ಓಕೆ ಸರಿ